ನನಗ ಟಿ ವಿ ಕಾರ್ಯಕ್ರಮದಾಗದೂ ಪಾಕ ಶಾಸ್ತ್ರದ್ದು ಬೊಂಬಾಟ್ ಭೋಜನ ಇದ್ದಾವೆ ಇಷ್ಟ ಯಾಕೆ ಗೊತ್ತಾ ಅಲ ಏನು ಅಡುಗೆ ಮಾಡೋದು ಕಲಿಸ್ತಾನೆ ರೀ ಭಾಳ ಭಾಳ ಚೆಂದ ಅಡುಗೆ ಮಾಡೋದು ಕಲಿಸ್ತಾನವಾ ಯಾರಿಗೆ ಅಡುಗೆ ಮಾಡೋಕ್ಕೆ ಬರಲ್ದು ನೋಡ್ರಿ ಅವರು ನೋಡ್ದುರ್ಬಿ ಅವರು ಅಡುಗೆ ಕಲಿತಾರು ನೋಡ್ರಿ ಅಷ್ಟು ಬೆಷ್ಟ ವಿವರಣೆ ಮಾಡ್ಕೊತ್ತ ಅಡುಗೆ ಮಾಡೋದು ಹೇಳ್ಕೊಡ್ತಾನೆ ನೋಡಿರಿ ಅವ ಹ್ಯಾಂಗೆ ಉಳ್ಳಾಗಡ್ಡಿ ಹಾಕಬೇಕು ಹ್ಯಾಂಗೆ ಕಟ್ ಮಾಡಬೇಕು ಯಾವ ರೀತಿ ಕಟ್ ಮಾಡ್ಬೇಕು ಮತ್ತೆ ಕಡಿ ಪತ್ತ ಯಾವಾಗ ಹಾಕಬೇಕು ಜೀರಿಗೆ ಎಣ್ಣೆ ಕೈದಾಗ ಹ್ಯಾಂಗೆ ಹಾಕಬೇಕು ಎಣ್ಣೆ ಎಣ್ಣೆ ತಣ್ಣಗಿದ್ದಾಗ ಹಾಕ್ದರೆ ಅದು ಚೆಂದ ಇದು ಹುರಿಯಲು ಅಂಥೇಳಿ ಹೇಳ್ತಾನೆ ಚೆಂದ ವಿವರಣೆ ಮಾಡಿ ಹೇಳ್ತಾನವ ಮತ್ತೆ ತರಕಾರಿ ಹ್ಯಾಂಗೆ ಕಟ್ ಮಾಡ್ಕೋಬೇಕು ಎಷ್ಟಕ್ಕೆ ಎಷ್ಟು ಖಾರ ಹಾಕ್ಬೇಕು ಎಷ್ಟು ಉಪ್ಪು ಹಾಕಬೇಕು ಅಂತ ಹೇಳ್ಕೊಡ್ತಾನವ ನನಗೆ ಪೆಹಲ್ಕ್ ಅಡುಗೆನೇ ಮಾಡೋಕ್ಕೆ ಬರ್ತಿದ್ದಿಲ್ಲ ಆದರೆ ಆ ಬೊಂಬಾಟ್ ಕಾರ್ಯಕ್ರಮ ನೋಡ್ಲಾತ್ತೀನಿ ಹಿಡಿದು ನನಗೆ ಅಡುಗೆ ಮಾಡ್ಲಿಕ್ಕೆ ಹೊಂಟದು ಪೆಹಲಕ್ಕೇನು ಏನು ಏನು ಬರ್ತಿದ್ದಿಲ್ಲ ಪೆಹ್ಲಕ್ಕೆ ನನಗೆ ರೊಟ್ಟಿ ಸೈತ ಬರ್ತಿದ್ದಿಲ್ಲ ಈಗ ನಾ ಎಂಥಾ ಅಡುಗೆ ಅಂದರೆ ಅಂತ ಅಡುಗೆ ಮಾಡ್ತೆ ಅದ್ರಲ್ಲಿಂದ ಒಂದು ಅಡುಗೆ ಸೂಪರ್ ಕಲ್ತಿದ್ದು ನಾ ಹೇಳ್ತೆ ನಿಮಗೆ ಯಾವುದು ಗೊತ್ತಾ ತರಕಾರಿ ಬಿರಿಯಾನಿ ಮಾಡೋದ ಕಲ್ತಿದೆನಾ ತರಕಾರಿ ಬಿರಿಯಾನಿ ಮಾಡ್ಬೇಕಾದ್ರೆ ವಿವ ಯಾವ ರೀತಿ ಮಾಡ್ಬೇಕಂಥೇಳಿ ಹ್ಯಾಂಗೆ ವಿವರಣೆ ಮಾಡ್ಯಾರ ಅಂದರ ಅಷ್ಟು ವಿವರ ಬೆಸ್ಟ್ ವಿವರಣೆ ಮಾಡ್ಯಾರ ಫಸ್ಟ್ ಏನು ಮಾಡ್ಯಾರಾ ದೇಲ್ಚಿ ತೊಳ್ಕೊಂಡಾರ ದೇಲ್ಚಿ ತೊಳ್ಕೊಂಡು ನಾವು ಹಾಗೆ ದೇಲ್ಚಿ ತೊಳ್ಕೊಂಡಿದ್ದೀವಿ ಅದ್ರಲ್ಲಿದ್ದ ಕಲ್ತಿದ್ದೆಲ್ಲ ದೇಲ್ಚಿ ತೊಳ್ಕೊಂಡಿದ್ದೆ ಅದು ಏನು ಮಾಡಿದೆ ಗ್ಯಾಸ್ ಚಾಲೂ ಮಾಡಿದೆ ಆ ದೇಲ್ಚಿ ಒಯ್ದು ಗ್ಯಾಸ್ ಮ್ಯಾಗೆ ಇಟ್ಟಿದೆ ಆಮೇಲೆ ದೇಲ್ಚಿ ಕೈದಾಗ ಅದ್ರೊಳಗ ಎಣ್ಣೆ ಹಾಕಿದೆ ಆಮೇಲೆ ಎಣ್ಣೆ ಕೈಯ್ದಾಗ ಅದ್ರೊಳಗೆ ಜೀರಿಗೆ ಸಾಸಿವೆ ಎಳ್ಳು ತೋಡೆ ತೋಡೆ ತೋಡೆ ಅದ್ರೊಳಗೆ ಹಾಕಿದೆ ಅದು ಸ್ವಲ್ಪ ಬ್ರೌನ್ ಜೊಕ್ದಾಗಾಯಿತು ನೋಡ್ರಿ ಆವಾಗ ಏನು ಮಾಡಿದೆ ಕಡಿ ಪತ್ತ ಮತ್ತೆ ಮೆಣಸಿನಕಾಯಿ ಮತ್ತ ಕೊತೊಂಬರಿ ಹಾಕಿದೆ ಅವು ಸ್ವಲ್ಪ ಫ್ರೈ ಆಯ್ತಿಕಿ ಮತ್ತೆ ಉಳ್ಳಾಗಡ್ಡಿ ಹಾಕಿದೆ ಉಳ್ಳಾಗಡ್ಡಿ ಬಿ ಧಮ್ ಧಮ್ ಕಟ್ಟು ಮಾಡ್ಬಾರ್ದು ಬಾರಿಕ್ ಕಟ್ ಮಾಡ್ಬೇಕು ಬಾರಿಕ್ ಕಟ್ ಮಾಡ್ದರ ಜಲ್ ಜಲ್ದಿ ಕರಿತಾವ ಧಮ್ ಧಮ್ ಕಟ್ ಮಾಡ್ದ್ರೆ ಕರಿಯಲ್ಲವ್ ಆಮೇಲೆ ಏನು ಮಾಡಿದೆ ಅದ್ರೊಳಗ ತರಕಾರಿ ಹಾಕಿದೆ ತರಕಾರಿದಾಗ ಆಲೂ ಬೀನ್ಸು ಹಾಕಿದೆ ಬೀಟ್ರೂಟು ಗಜ್ರಿ ಹಾಕಿದೆ ಆಮೇಲೆ ಹರಭಟಣ ಇವನು ಹಾಕಿದೆ ಇವೆಲ್ಲ ಚೆಂದ ಫ್ರೈ ಆಗಿದ್ಮ್ಯಾಗ ಅದ್ರೊಳಗೆ ನಾ ಏನು ಮಾಡಿದೆ ನೀರು ಹಾಕಿದೆ ನೀರು ಹಾಕಿದ್ಮೇಗ ನೋಡ್ರಿ ಎರಡು ಗ್ಲಾಸ್ ಅಕ್ಕಿ ಇದ್ದು ಅಂದರೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ನೀರು ಹಾಕಿದೆ ನೀರು ಚೆಂದ ಸಳ ಮಳ ಸಳ ಮಳ ಬರ್ತದ ನೋಡ್ರಿ ಅದಕ್ಕೆ ತೋಡೆ ಉಪ್ಪು ಅರಶಿಣ ಹಾಕಿ ಆಮೇಲೆ ಇದು ಅಕ್ಕಿನ ನೀವು ನೆನೆಯ ಇಕ್ಕೊಂಡಿದ್ದ ಅಕ್ಕಿನ ಏನು ಮಾಡಿದ್ದಿ ಅದ್ರೊಳಗೆ ಹಾಕಿದೆ ಹಾಕಿದ ಮ್ಯಾಗ ಅದು ಏನು ಮಾಡ್ತು ಕುದೀತು ಬೆಸ್ಟ್ ಕುದೀತು ನೋಡ್ರಿ ಬೆಸ್ಟ್ ಕುಡಿದ ಮ್ಯಾಗ ಅದಕ್ಕೇನು ಮಾಡಿದೆ ಅದು ಕುದಿಯೋ ಪರಿಯೇ ಸ್ಲೋ ಫೋಲ್ದಾಗ ಗ್ಯಾಸ್ ಇಕ್ಕಿದ್ದೆ ಯಾಕಂದ್ರೆ ಕುದಿಯೋ ಪರಿ ಜಾಸ್ತಿ ಗ್ಯಾಸ್ ಇಟ್ರ ಏನಾಯ್ತದಂಥೇಳಿರ್ ಅವರಂದ್ರು ಅಕ್ಕಿ ಎಂಬದು ಜಲ್ದಿ ನೀರು ಎಂಬದು ಅದ್ರೊಳಗಿಂದು ಜಲ್ದಿ ಏನೈತದ ಆವಿಯಾಗೋಯ್ತದ ಅಕ್ಕಿ ಕುದಿಲಕ್ಕ ನೀರು ಕಂಬೀಳ್ತವ ಅಂತ ಹೇಳ್ತಾರವ್ರು ಅದರ ಕಡಿಂದ ನಾವೇ ಹಂಗೆ ಮಾಡಿದೆ ಕಮ್ಮಿ ಇಟ್ಟಿದ್ದೆ ಆವಾಗೂ ಹರಳು ಅದ್ರೊಳಗೆ ಕುದ್ಕೊತ ಬಂದ್ರದ್ದು ಮ್ಯಾಗೇನು ಮಾಡಿದೆ ಮುಚ್ಚಿಟ್ಟಿದೆ ಮುಚ್ಚಿಟ್ಟಿದ ಮ್ಯಾಗ ಅದು ಹಳ್ಳು ಫ್ಲೆವರ್ ಇಟ್ಟಿನ ಕಡೆಯಿಂದ ಅದು ಕುದೀತು ನೆಕ್ಸ್ಟ ತೆಗೆದಿಟ್ಟೆ ಅದ್ರದ್ದು ಪ್ಲೇಟ್ ತೆಗೆದ ಅದರ ಮ್ಯಾಗೇನು ಮಾಡಿದೆ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಕೇಸರಿ ಅಂಬದ ನೀರಿನಾಗೆ ಕಲ್ಸ್ಕೊಂಡಿ ಹನಿ ಹನಿ ಹನಿ ಹನಿ ಹನಿ ಉದುರ್ಸಿದೆ ಆಮೇಲೆ ಅದೇನು ಮಾಡಿದೆ ಚಮಚ ಹಚ್ಚಿ ಅಳೆಹಡಿಸಿದೆ ಅಳೆಹಡ್ಸಿದ ಮ್ಯಾಗ ಇನ್ನೊಬ್ರಿಗೆ ನೀಡಿದೆ ನೋಡ್ರಿ ಅವಾಗೇನು ಘಮ್ಮ್ ಅಂತ ಹೊಡಿಲಾತ್ತಿತಲ್ಲತ್ತೀರಿ ಬೆಸ್ಟ್ ಬೆಸ್ಟ್ ಹೊಡಿಲತ್ತಿತ್ತು ಅದು ನಾ ಎಲ್ಲಿಂದ ಕಲ್ತಿದೆ ಬೊಂಬಾಟ್ ಭೋಜನಲ್ಲಿಂದ ಕಲ್ತಿದೆ ಬೆಷ್ಟ್ ಕಾರ್ಯಕ್ರಮ ಅದ ಈ ಒಂದು ಕಾರ್ಯಕ್ರಮ ನೋಡಿ ನಾ ಅಡುಗೆ ಮಾಡೋದು ಕಲ್ತಿದೆ ಇದರ್ಲಿಂದ ನಮ್ಮನೆಗಿನ್ನೋರೆಲ್ಲರೂ ಏನು ಮಾಡ್ಯಾರ ಏ ಬೆಸ್ಟ್ ಅಡುಗೆ ಮಾಡೋಕ್ಕೆ ಕಲ್ತಿದೆ ಅಂಥೇಳಿ ಕಲ್ತಾರೆ ಅದು ಕಾರ್ಯಕ್ರಮ ಏನದಾ ಸೂಪರಾಗ್ಯದ ಈ ಒಂದು ಕಾರ್ಯಕ್ರಮದ್ಲಿಂದು ಅಡುಗೆ ಮಾಡ್ಲಾರ್ದ್ಲಾಕ್ಬರ್ಲಾರ್ದೊರ್ಬಿ ಕೂಡಾ ಅಡುಗೆ ಮಾಡೋದು ಕಲಿತಾರವ್ರ ಅದರ ಕಡೆಯಿಂದ ನಾ ಹೇಳ್ತೆ ಅಡುಗೆ ಮಾಡೋದು ನಿಮಗೆ ಕಲಿಬೇಕಾದ್ರ ಬೊಂಬಾಟ್ ಭೋಜನ ಕಾರ್ಯಕ್ರಮ ನೀವೇನು ಮಾಡ್ಬೇಕು ನೋಡ್ಬೇಕಂತ ಹೇಳ್ತೆ ಅದ್ರಗೆಂತ ಅಡುಗೆ ಮಾಡೋಕ್ಕೆ ಹೇಳ್ಕೋಡ್ತಾರೆ ಒರಯ್ಟಿ ಒರಯ್ಟಿ ಒರಯ್ಟಿ ಅಡುಗೆ ಮಾಡೋಕ್ಕೆ ಹೇಳ್ಕೊಡ್ತಾರೆ ನೋಡ್ರಿ ಅದರ್ಲಿಂದ ನಾ ಭಾಳ ಅಡುಗೆಗಳು ಕಲ್ತಿದ್ದೆ ತುಂಬ ಅಡುಗೆಗಳು ಕಲ್ ಕಲ್ತಿದ್ದೆ